ನಾವು ಅಡುಗೆ ಮಾಡೋಕ್ಕೆ ಪಾತ್ರೆಯೇ ಬಳಸ್ತೀವಿ ಪಾತ್ರೆ ಇಲ್ಲದೇ ಅಡುಗೆ ಹೇಗೆ ಮಾಡೋದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ದರಂತೆ ಎರಡೂ ಕಂಬಗಳನ್ನ ನೆಟ್ಬಿಟ್ಟು ಅದರ ಮೇಲೆ ಮಾ ಬೆಂಕಿ ಹಚ್ಬಿಟ್ಟು ಸೌದೆ ಇಟ್ಬಿಟ್ಟು ಅದರ ಮೇಲೆ ಆಹಾರ ಪದಾರ್ಥಗಳನ್ನ ಇಟ್ಕೊಂಡು ಕೋಳಿ ಕುರಿ ಇವನ್ನೆಲ್ಲ ಬೇಯಿಸೋದು ತರಕಾರಿಗಳನ್ನ ಬೇಯಿಸೋದು ಗೆಡ್ಡೆ ಗೆಣ್ಸುಗಳ್ನ ಬೇಯಿಸೋದು ಹೀಗೆಲ್ಲ ಮಾಡ್ತಾಯಿದ್ದರು ಆದ್ರೆ ಇವತ್ತಿನ ಕಾಲದಲ್ಲಿ ಕಾಲ ಬದಲಾದಾಗೆ ಈ ಪಾತ್ರೆಗಳನ್ನ ಉಪಯೋಗಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ವಿ ಹಳೆಯ ಕಾಲದಂಗೆನೇ ಬದ್ಕೋಕೆ ಸಾಧ್ಯಾನ ಖಂಡಿತ ಇಲ್ಲ ವೈ ಗಂತು ವೆರೈಟಿ ವೆರೈಟಿ ಪಾತ್ರೆಗಳು ಬಂದಿವೆ ಮುಂಚೆ ಮಡಿಕೆ ಅದಾದ್ಮೇಲೆ ಬೆಂಕಿ ಹಚ್ಚಿಕೊಂಡು ಸುಟ್ಟುಕೊಂಡು ತಿಂತಾಯಿದ್ದರು ಗೆಡ್ಡೆ ಗೆಣಸೆಲ್ಲ ಅದು ಆದಮೇಲೆ ಇ ಮಣ್ಣಿನ ಪಾತ್ರೆಗಳನ್ನ ಉಪಯೋಗ್ಸ್ಕೊಂಡು ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ರು ಮಣ್ಣಿನ ಪಾತ್ರೆಗಳು ಅಷ್ಟೆ ವೆರೈಟಿ ವೆರೈಟಿ ಮಣ್ಣಿನ ಪಾತ್ರೆಗಳು ಚಿಕ್ಕದು ದಪ್ಪದ್ದು ಈ ಥರ ಆಹಾ ದೋಸೆ ಹಾಕೋಕ್ಕೂ ಮಣ್ಣಿನ ಪಾತ್ರೆಯೇ ಉಪಯೋಗಿಸ್ತಾ ಇದ್ದರು ಸೌಟು ಕೆದಕೊ ಪಾತ್ರೆ ಕೆದಕೋದು ಎಲ್ಲದುನೂ ಮಣ್ಣಿನ ಪಾತ್ರೆಗಳನ್ನೆ ಉಪಯೋಗಿಸ್ತ ಅದಾದ ನಂತರ ಸಿಲ್ವರು ಇಂಡಾಲಿಯಮ್ ಈ ಥರ ಪಾತ್ರೆಗಳು ಬಂತು ಅದರಲ್ಲೂ ಬೇಕಾದಷ್ಟು ವಿಧ ವಿಧವಾದ ಪಾತ್ರೆಗಳು ಬಂದಿವೆ ಕಾಲಕ್ರಮೇಣ ಹಾಗೇ ಸಿಲ್ವರು ಸ್ವಲ್ಪ ಕಮ್ಮಿ ಆಗಿ ಆಗಿ ಜನ ನಾಗರೀಕತೆ ಕಡೆ ತಿರುಗ್ದಷ್ಟು ಸ್ಟೀಲ್ ಪಾತ್ರೆಗಳು ಬಂತು ಸ್ಟೀಲ್ ಪಾತ್ರೆಗಳಂತೂ ಕಣ್ಣಿಗೆ ಬೇಕಾದಷ್ಟು ಈಗಿನ ಕಾಲ್ದ ಹೆಂಗಸರಂತೂ ನಮ್ಮನೆ ಪಾತ್ರೆ ಬಿಟ್ಬಿಟ್ಟು ಅಕ್ಕಪಕ್ದವ್ರು ಮನೆ ಪಾತ್ರೆಯೇ ನೋಡ್ತಾರೆ ಯಾರ ಮನೆಗೆ ಹೋದರು ಅವ್ರ ಮನೆ ಪಾತ್ರೆಗಳೇ ಭಾಳ ಚೆನ್ನಾಗೈತೆ ನಿಮ್ಮನೆ ಪಾತ್ರೆ ಅಂತ ಇಷ್ಟಪಡ್ತಾರೆ ಅವ್ರ ಮನೆ ಪಾತ್ರೆ ನೋಡ್ಕೊಂಡ್ಬಂದು ತಾವೂ ಕೂಡ ಬೇಕೇ ಬೇಕು ಅಂತ ಹೋಗಿ ತಗೊಂಡ್ಬರ್ತಾರೆ ಈಗ ಅಂತೂ ಮದುವೆ ಮನೆಗಳಲ್ಲಿ ಬೇಕಾದಷ್ಟು ಪಾತ್ರೆಗಳನ್ನ ಬಳುವಳಿಯಾಗಿ ಕೊಡ್ತಾರೆ ಅವೊಂದಷ್ಟು ಶೇಖರ್ಣೆಯಾಗಿರ್ತವೆ ಹಾಗೆ ತುಂಬ ಅತಿಯಾದ ಶ್ರೀಮಂತರ ಮನೆಯಲ್ಲಿ ಬೆಳ್ಳಿ ಪಾತ್ರೆಗಳನ್ನೆ ಉಪಯೋಗಿಸ್ತಾರೆ ಪಾತ್ರೆ ಚಿಕ್ಕದು ದೊಡ್ಡದು ಈ ಥರ ಏನಿಲ್ಲ ಆದರೆ ಅವರವ್ರ ಯೋಗ್ಯತೆಗೆ ತಕ್ಕಂತೆ ಪಾತ್ರೆ ಬಳಸ್ತಾರೆ ಹಾಗೆ ನಂತರ ಕಾಲಕ್ರಮೇಣ ಮತ್ತೆ ಕುಕ್ಕರ್ಗಳು ಬಂತು ಪಾದ ಅಡು ಅಡ್ಗೇನ ಬರಿ ಪಾತ್ರೆಗಳಲ್ಲೇ ಬೇಯಿಸ್ತಾ ಇದ್ದರು ನಂತರ ಕುಕ್ಕರ್ಗಳು ಬಂತು ಈ ವೆರೈಟಿ ವೆರೈಟಿ ಕುಕ್ಕರ್ಗಳು ಸ್ಟೀಲ್ ಸಿಲ್ವರ್ ಕುಕ್ಕರ್ ಮೊದಲು ಬಂತು ಆಮೇಲೆ ಸ್ಟೀಲ್ ಕುಕ್ಕರ್ ಬಂತು ಆಮೇಲೆ ಈಗ ಇತ್ತೀಚೆಗಂತೂ ವೆರೈಟಿ ವೆರೈಟಿ ಕುಕ್ಕರ್ಗಳು ದಿನಕ್ಕೆ ಒಂದೊಂದು ವೆರೈಟಿ ಕುಕ್ಕರ್ಗಳು ಬರ್ತಾಯಿದೆ ಅಂತಂದರೂನು ಹೇಳಿದ್ರೆ ತಪ್ಪಾಗಲಾರ್ದು ಬೆ ಅತಿ ಬೇಗ್ವಾಗಿ ಪಾ ಕುಕ್ಕರಲ್ಲಿ ಅಡುಗೆ ಮಾಡ್ಬೋದು ಮುಂಚೆ ಭಾಳ ನಿಧಾನ್ವಾಗಿ ಅಡುಗೆ ಮಾಡ್ತಾಯಿದ್ರು ಸೌದೆ ಒಲೆ ಉರಿ ಹಾಕ್ಕೊಂಡು ಆಮೇಲೆ ಗ್ಯಾಸ್ ಬಂತು ಗ್ಯಾಸಲ್ಲಿಟ್ಟು ಅಡುಗೆ ಮಾಡೋಕೆ ಶುರು ಮಾಡಿದ್ರು ಕುಕ್ಕರ್ ಬಂದ್ಮೇಲಂತು ಭಾಳ ಸುಲ್ಭವಾದ ಕೆಲಸ ಏನು ಹತ್ತು ನಿಮಿಷವ ಅನ್ನಕ್ಕೆ ಇಟ್ಟರೆ ಸಾಕು ಹತ್ತೇ ನಿಮ್ಷಕ್ಕೆ ಅನ್ನ ಆಗೋಗುತ್ತದೆ ಬೇಳೆ ಬೆಂದ್ಹೋಯ್ತದೆ ಕುಕ್ಕರ್ನಿಂದ ಬಹಳ ಉಪಯೋಗ ಆಗೈತೆ ಈ ಇನ್ನು ಇನ್ನು ಮುಂದಕ್ಕೆ ಇನ್ನು ಯಾವ್ಯಾವ ರೀತಿ ಬರ್ತದೋ ಗೊತ್ತಿಲ್ಲ ಈಗ ಕರೆಂಟಲ್ಲೂ ಅಡುಗೆ ಮಾಡೋದನ್ನ ಕಲ್ತು ಬಿಟ್ಟವ್ರೆ ತ ಕರೆಂಟ್ ಸ್ಟವ್ ಇಟ್ಕೊಳ್ಳೋದು ಅದ್ರ ಮೇಲೆ ಪಾತ್ರೆ ಇಟ್ರೂನು ಸಹ ಅದೂ ಸಹ ಬೇಗ ಆಯ್ತದೆ ತೆಯ ಪಾತ್ರೆನೆ ಬದಲು ಕುಕ್ಕರ್ಗೆನೇ ವೈಪ್ಸ್ ಅಟ್ಯಾಚ್ ಮಾಡಿದ್ರೆ ಅದಾಗೆ ರೈಸ್ ಕುಕ್ಕರ್ ಅಂದ್ಬಿಟ್ಟು ಅದೂ ಬಂದೈತೆ ಅದೂ ಕೂಡ ಅದು ಆದಷ್ಟು ಬೇಗನೆ ಅಡುಗೆ ಮಾಡ್ತದೆ ಅಡುಗೆ ಆಗೋ ರೀತಿ ನೋಡ್ಕೊಳ್ತದೆ ಮುಂದೆಗೇ ಏನೋ ಮರೆತಿರ್ತೀವಿ ಏನೋ ಮಾಡೇ ಇರೋಲ್ಲ ಏನಪ್ಪ ಮಾಡೋದು ಅನ್ವಾಗ ಐದೇ ನಿಮ್ಷಕ್ಕೆ ಅಡುಗೆ ಮಾಡುವಂಥ ಪಾತ್ರೆಗಳು ಸಹ ಬೇಕಾದಷ್ಟು ಇವತ್ತಿನ ಇದರಲ್ಲಿದೆ ಅದು ಪಾತ್ರೆಗೆ ಟೈಮ್ ಫಿಕ್ಸ್ ಮಾಡಿ ಅಡುಗೆ ಮಾಡುವಂಥ ಪಾತ್ರೆಗಳು ಸಹ ಬೇಕಾದಷ್ಟಿವೆ